ಒಂದು ಮಾರ್ಚ್ ಸಾವಿರದ ಒಂಬೈನೂರ ತೊಂಬತ್ತ ಎಂಟು ಇಪ್ಪತ್ತೊಂದು ಅಕ್ಟೋಬರ್ ಸಾವಿರದ ಒಂಬೈನೂರ ತೊಂಬತ್ತ ಎರಡು ಹದಿನೇಳು ನವೆಂಬರ್ ಎರಡು ಸಾವಿರದ ಎರಡು ಹದಿನೆಂಟು ಜುಲೈ ಎರಡು ಸಾವಿರದ ಎಂಟು ಇಪ್ಪತ್ತೆರಡು ಫೆಬ್ರವರಿ ಸಾವಿರದ ಒಂಬೈನೂರ ತೊಂಬತ್ತ ಐದು